ನಮ್ಮ ಚಿಕ್ಕಮಂಗ್ಳೂರಲ್ಲಿ ನಾನು ನೋಡಿರೋ ಥರ ಸಂಸ್ಕೃತಿಕ ಉತ್ಸವಗಳು ಅಂದರೆ ಒಂದು ಡೊಳ್ಳು ಕುಣಿತ ನೋಡಿದ್ದೀನಿ ಮತ್ತು ಹುಲಿ ಹುಲಿ ನೃತ್ಯ ನೋಡಿದ್ದೀನಿ ಮತ್ತು ಭರತನಾಟ್ಯ ಮಾಡೋದನ್ನ ನೋಡಿದ್ದೀನಿ ಮತ್ತು ಹೀಗೆ ತುಂಬ ಸಾಂಸ್ಕೃತಿಕ ಉತ್ಸವಗಳು ನಡೀತಾ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ ಮತ್ತೆ ಯಾವುದು ಹೇಗೆ ಸ್ಥಳೀಯ ಪರಂಪರೆನ ಪ್ರತಿಫಲಿಸ್ತವೆ ಅಂದರೆ ಇವಾಗ ಯಾವುದೋ ಒಂದು ಈಗ ಡೊಳ್ಳು ಕುಣಿತವೇ ಇರ್ಬೋದು ಅದೂ ಒಂದು ಒ ಅಂದು ಅದೊಂದು ಪ್ರಾದೇಶಿಕವಾಗಿ ಮಾಡ್ತಾಯಿರ್ತಾರೆ ಅದು ಎಲ್ಲ ಪ್ರದೇಶದವ್ರ್ಗು ಬರೋದಿಲ್ಲ ಆ ಥರ ಈಗ ಡೊಳ್ಳು ಕುಣಿತ ಮಾಡ್ತಾಯಿದ್ದಾರಂದ್ರೆ ಓಹ್ ಇವರು ಈ ಪ್ರದೇಶದವ್ರು ಇರ್ಬೋದು ಅಲ್ಲಿ ಅವರಿಗೆ ಹಿಂದಿನ ಪರಂಪರೆಯಿಂದ ಆ ಥರ ಬಣ್ಣ ಹಚ್ಚಿ ಅಭ್ಯಾಸ ಇದೆ ಮತ್ತು ಈಗ ಒಂದು ಪ್ರದೇಶದಲ್ಲಿರೋ ಆ ಥರ ಯಾವುದು ಅಭ್ಯಾಸ ಇನ್ನೊಂದು ಮ ಪ್ರದೇಶಕ್ಕೆ ಅದು ಇರೋದಿಲ್ಲ ಅವರಿಗೆ ಬೇರೆ ಥರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅರ್ಹತೆಗಳು ಇರುತ್ತೆ ಹಾಗಾಗಿ ಮತ್ತು ನಮ್ಮ ಇದರಲ್ಲಿ ಸುಗ್ಗಿ ಹಬ್ಬ ಅನ್ನೋದನ್ನ ಜೋರಾಗಿ ಮಾಡ್ತಾರೆ ಸುಗ್ಗಿ ಸುಗ್ಗಿ ಹಬ್ಬ ಅಂತ ಬಂದರೆ ಈಗ ನಮ್ಮದು ಕೃಷಿ ಆಧಾರಿತ ಪ್ರದೇಶ ಅಲ್ವಾ ಕೃಷಿ ಆಧಾರಿತ ಪ್ರದೇಶ ಅಂದರೆ ಈಗ ರೈತ ಒಂದು ವರ್ಷ ಎಲ್ಲ ದುಡಿದು ಆ ಬೆಳೆನ ಬೆಳೆಸಿ ಅದನ್ನ ಕೊಯ್ಲು ಮಾಡಿ ಎಲ್ಲ ಮಾರಾಟ ಮಾಡಿ ಮಾಡಿದಾಗ ಲಾಸ್ಟ್ಗೆ ಸುಗ್ಗಿ ಹಬ್ಬ ಅಂತ ಮಾಡ್ತೀವಿ ಸುಗ್ಗಿ ಹಬ್ದಲ್ ಏನಂದರೆ ರೈತನಿಗೆ ಅದಕ್ಕೆ ಅವ್ನಿಗೆ ವಿಶಾಂತ್ರಿ ಪಡೆಯೋ ದಿನ ಮತ್ತು ಬಂದಿರೊ ಬೆಳೆ ಬಗೆ ಬೆಳೆನ ಅವನು ಕುಣಿದು ಕುಪ್ಪಳಿಸುವಂಥ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಬೆಳೆ ತುಂಬ ತುಂಬ ಮೌಲ್ಯಕ್ಕೆ ಆಧಾರಿತವಾಗಿದ್ರೆ ಆಗ ಅವ್ನಿಗೆ ತುಂಬ ಖುಷಿಯಾಗುತ್ತೆ ಅವನು ಒಂದು ವರ್ಷ ಕಷ್ಟಪಟ್ಟು ದುಡ್ದಿರೋದಕ್ಕೂ ಸಾರ್ಥಕತೆ ಸಿಕ್ತಂಗೆ ಆಗುತ್ತೆ ಆಗ ಸುಗ್ಗಿ ಹಬ್ಬ ಅಂತ ಮಾಡ್ತಾರೆ ಸುಗ್ಗಿ ಹಬ್ಬ ಅಂತಂತ ಮಾಡಿದಾಗ ಅಲ್ಲಿ ಸ್ಥಳೀಯಯದಲ್ಲಿರುವ ಗ್ರಾಮದೇವತೆಗಳನ್ನ ಎಲ್ಲ ಅವು ಹದ ಅದರದ್ದು ನೃತ್ಯ ಇರುತ್ತೆ ಮತ್ತು ತುಂಬ ಇವಾಗ ತುಂಬ ಕಲ್ಚರ್ಸ್ ಬರುತ್ತೆ ಅದರೊಳಗೆ ಚೌತ ಅಂತ ಮಾಡ್ತಾರೆ ಉಪವಾಸ ಮಾಡ್ತಾರೆ ಮತ್ತು ಎಂಟು ದಿನ ನಡೆಯುತ್ತೆ ಸುಗ್ಗಿ ಹಬ್ಬ ಅನ್ನೋದು ನಮ್ಮ ಊರಲ್ಲಿ ಆ ಸುಗ್ಗಿ ಹಬ್ಬ ಒಂದೊಂದು ದಿನನೂ ಒಂದೊಂದು ವಿಶೇಷತೆ ಇರುತ್ತೆ ನೇಗಿಲು ಪೂಜೆ ಮಾಡ್ತಾರೆ ಮತ್ತು ಹೊನ್ನಾರು ಹರಿಯುವಿಕೆ ಅಂತ ಮಾಡ್ತಾರೆ ಮತ್ತು ಲಾಸ್ಟ್ ದಿನ ಅದು ದೇವರದು ಉತ್ಸವ ಎಲ್ಲ ತುಂಬ ಜೋರಾಗಿರುತ್ತೆ ಇದೆಲ್ಲ ಏನು ಅಂದರೆ ಅವನು ರೈತ ಈಗ ವರ್ಷದ ಕೊನೆಗೆ ಬಂದಾಗ ಹೇಗೆ ಒಂದು ವಿಶ್ರಾಂತಿ ರೀತಿಯಿಂದ ಇರಬೇಕು ಮತ್ತು ಅದು ಬಿಟ್ರೆ ಮತ್ತು ಇನ್ನೊಂದು ನ್ ಮತ್ತು ಅವನು ಇದು ಕೃಷಿಯನ್ನೇ ಆಧರಿಸಿ ಮತ್ತೆ ಬೆಳೆನ ಬೆಳೀಬೇಕಾಗತ್ತೆ ಹಾಗಾಗಿ ಅವ್ನಿಗೆ ವಿಶಾಂತ್ರಿ ಪಡೆಯೋದಕ್ಕೆ ಸ ಈ ಥರ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ನಮ್ಮ ಪ್ರದೇಶದಲ್ಲಿ ಸೊ ನಮ್ಮ ಪ್ರದೇಶದಲ್ಲಿ ಸುಗ್ಗಿ ಹಬ್ಬ ಅನ್ನೋದು ತುಂಬ ಫೇಮಸ್ ಆಗಿದೆ